ಹಲೋ ಹೌದು ರೀ ಹಾಂ ಇದೆಯಲ್ಲ ರೀ ತರಕಾರಿ ಇಲ್ಲಿ ನೋಡಿರಿ ಸೌತೆಕಾಯ್ ಇದೆ ಹೀರೆಕಾಯ್ ಇದೆ ಬದ್ನೆಕಾಯಿ ಇದೆ ಆಲೂಗಡ್ಡೆ ಇದೆ ಟೊಮೆಟೋ ಇದೆ ಆಮೇಲೆ ಕ್ಯಾಬೇಜಿದೆ ಹಾಂ ಮೆಣ್ಸಿನ್ಕಾಯಿ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಹ್ಞೂ ಆಯಿತು ಮಾಡ್ಕೊಡೋಣ್ ತಗೊಳ್ಳಿರಿ ಒಳ್ಳೇದದ ಸೌತೆಕಾಯಿ ಅರವತ್ತು ರೂಪಾಯಿ ಕೆಜಿ ಇದೆ ಬದ್ನೆಕಾಯಿ ಇದೆ ಭಾಳ ಬೇಕಲ್ಲ ನಿಮಗೆ ಆಯಿತು ಆಯಿತು ಹೆಂಗ್ ಹೆಂಗ್ ಐವತ್ತು ರೂಪಾಯ್ರಾ ಒಳ್ಳೆದು ಒಳ್ಳೆದು ಒಳ್ಳೆಯದು ಕೊಡ್ತೀನ್ ತಗೊಳ್ಳಿರಿ ಎಷ್ಟು ಬೇಕು ಹಾಂ ಅದೂ ಕೂಡ ಅದು ಎಪ್ಪತ್ತು ರೂಪಾಯಿ ಕೆಜಿ ಇದೆ ಈಗ ನಿಮ್ಗೆ ಅದೂ ಕೂಡ ಐವತ್ತು ರೂಪಾಯೇ ಹಾಕ್ಕೊಡ್ತೀನಿ ಒ ಒಳ್ಳೆದು ಒಳ್ಳೆದು ಒಳ್ಳೆಯದು ಒಳ್ಳೆಯದು ಕಡಿಮೆ ರೇಟೆ ಹಾಕೊಡ್ತೀನ್ ನಿಮಗೆ ಟೊಮ್ಯಾಟೊ ಇಪ್ಪತ್ತು ರೂಪಾಯಿ ಕೆಜಿ ಇದೆ ನಿಮ್ಗೆ ಹದಿನೈದು ರೂಪಾಯಿ ಹಾಕ್ಕೊಡ್ತೀನಿ ಆಯಿತು ಸೊಪ್ಪಿದೆಯಲ್ಲ ಮೆಂತ್ಯೆ ಸೊಪ್ಪಿದೆ ಆಮೇಲೆ ಕೊತ್ತಂಬ್ರಿ ಸೊಪ್ಪಿದೆ ಹ್ಞೂ ಪಾಲಕ್ ಉಣ್ಚಿಕಾ ಮೆಂತ್ಯೆ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಎಲ್ಲ ಸೊಪ್ಪು ಎಲ್ಲ ಇದೆ ಒಂದು ಕಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐದು ರೂಪಾಯ್ಕೊಂದು ಕಟ್ಟು ಬೀಳ್ತದ್ರಿ ಅದು ಒಂದು ಸೊಪ್ಪಿನ ಕಟ್ಟು ನಿಮ್ಗೆ ಮೂರು ರೂಪಾಯಿ ಹಾಕ್ಕೊಡ್ತೀನಿ ನಿಮ್ಗೆಷ್ಟು ಕಟ್ಟು ಬೇಕು ಒಳ್ಳೆಯದು ಒಳ್ಳೆಯದು ನಿಮ್ಗೆ ಯಾವ ಸೊಪ್ಪು ಬೇಕು ಹೇಳಿರಿ ಕಳ್ಸ್ಕೊಡ್ತೀನಿ ಮೂರು ರೂಪಾಯಿ ಹಾಕಿ ಕೊತ್ತಂಬ್ರಿ ಕೂಡ ಐದು ರೂಪಾಯ್ಕೊಂದು ಕಟ್ಟಿದೆ ಅದು ಕೂಡ ಮೂರು ರೂಪಾಯ್ಕೊಂದು ಹಾಕ್ಕೊಡ್ತೀನ್ ನಿಮಗೆ ಒಳ್ಳೆಯದು ರೀ ಒಳ್ಳೆಯದು ಮತ್ತೆ ಪಾಲಕ್ ಇದೆ ಹುಣ್ಸೆಕಾಯ್ ಇದೆ ಒಳ್ಳೆಯದೆ ಅದು ಕೂಡಾ ಕ ಮೂರು ರೂಪಾಯನ್ನು ಹಾಕ್ತೀನಿ ಐದು ಐದು ರೂಪಾಯಿ ಇದೆ ಆ್ಯಕ್ಚುಲಿ ಎಲ್ಲವೂ ಅದು ಕೂಡ ನಿಮ್ಗೆ ಮೂರು ಮೂರು ಮೂರು ರೂಪಾಯನ್ನೇ ಹಾಕ್ತೀನಿ ಒಳ್ಳೆಯದು ರೀ ಒಳ್ಳೆಯದು ಉಣ್ಚಿಕಾಯ್ ಉಣ್ಚಿಕಾಯ್ ಇದೆ ರೀ ಸಬ್ಬಸ್ಸಿಗೆ ಇದೆ ಅದು ಕೂಡ ಮೂರು ರೂಪಾಯನ್ನೇ ಹಾಕ್ತೀನಿ ಹುಣ್ಚಿಕಾಯ್ ಕೂಡ ಆಮೇಲೆ ಸಬ್ ಸಬ್ಬ ಸಬ್ಬಸ್ಸಿಗಿದೆ ಸಬ್ಬಸ್ಸಿಗಿದೆ ಒಳ್ಳೆಯದು ಅದು ಕೂಡ ಎರಡು ರೂಪಾಯಿ ಹಾಕ್ತೀನ್ ಬೇಕಾದ್ರ್ ನಿಮ್ಗದನ್ನು ಹಾಂ ಆಮೇಲೆ ಹಾಂ ಮೂಲಂಗಿ ಇದೆ ಮೂಲಂಗಿ ಸೊಪ್ಪು ಅವು ಹತ್ತು ರೂಪಾಯಿ ಹತ್ತು ರೂಪಾಯ್ಗೆ ಎರಡು ರೀ ಹತ್ತು ರೂಪಾಯ್ಗೆ ನಿಮಗೆ ಮೂರು ಹಾಕ್ಕೊಡ್ತೀನಿ ನಾಲ್ಕಾ ಆಯಿತು ಆಯ್ತು ತಗೊಳ್ಳಿರಿ ಆಯಿತು ಭಾಳ ತೋಂತೀರಂದು ನಾಲ್ಕು ಹಾಕ್ಕೊಡ್ತೀನಿ ಹಾಂ ಮತ್ತು ಏನಪ್ಪ ಕರ್ಬೇವು ಇದೆ ಅದೂ ಕೆ ಜಿಗಟ್ಟಲೆ ಇರ್ತೈತಿ ರೀ ಅದು ಅದು ಎಂಬತ್ತು ರೂಪಾಯ್ಕೊಂದು ಕೆಜಿ ಬೀಳುತ್ತೆ ರೀ ನಿಮ್ಗೆ ಬೇಡ ಅರವತ್ತು ರೂಪಾಯಿ ಹಾಕ್ಕೊಡ್ತೀನಿ ಹಾಂ ಮತ್ತೇನು ಬೇಕು ಹೇಳಿರಿ ಅಲ್ಲಪ್ಪ ಕಾಯಿ ಪಲ್ಲೆ ಇದೆ ಆಲೂಗಡ್ಡೆ ಇದೆ ಬೀನ್ಸ್ ಇದೆ ಚೌಳಿಕಾಯಿ ಇದೆ ಆಲೂಗಡ್ಡೆ ಮೂವತ್ತು ರೂಪಾಯ್ಕೊಂದು ಕೆಜಿ ನಿಮ್ಗೆ ಎಷ್ಟು ಕೆಜಿ ಬೇಕು ಹೇಳಿ ನೂರು ಕೆಜಿ ಅಂದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿ ಒಳ್ಳೆಯದು ಆಯಿತು ಆಯಿತು ಹಾಕ್ಕೊಡ್ತೀನ್ ತಗೊಳ್ಳಿರಿ ಮತ್ತೇನು ಬೀನ್ಸ್ ಇದೆ ಚೌಳಿಕಾಯಿ ಇದೆ ಬದ್ನೆಕಾಯಿ ಇದೆ ಒಳ್ಳೆದು ಒಳ್ಳೆಯದು ಒಳ್ಳೆಯದು ರೀ ಒಳ್ಳೆಯದು ನೀವು ಬಂದು ಒಯ್ದು ಆಯಿತು ಆಯಿತು ಅದು ಪೇಮೆಂಟು ಕಳಿಸ್ಬಿಡ್ರಿ ಹಾಕೊಟ್ಟು ಕಳ್ಸ್ಬಿಡ್ತೀನಿ ಓಕೆ ರೀ ಓಕೆ ಓಕೆ ಓಕೆ ತ್ಯಾಂಕ್ ಯು ಓಕೆ